ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದು ಅಂದರೆ ಆನ್ಲೈನ್ ಮಾರ್ಕೆಟಲ್ಲಿ ಯಾವುದೆಂದ್ರೆ ತುಂಬ ಸಾಮಗ್ರಿಗಳಿತ್ತು ಬಟ್ ನನಗೆ ಪರ್ಟಿಕ್ಯುಲರಾಗಿ ತುಂಬ ಇಷ್ಟ ಆದದ್ದು ಯಾವುದೆಂದ್ರೆ ಕುರ್ತಾ ಕುರ್ತಾ ಸೆಟ್ ತುಂಬ ಇಷ್ಟ ಆಗಿತ್ತು ನನಗೆ ಅದರ ಕಲರು ಮತ್ತು ಅದರ ಶಾಲು ದುಪ್ಪಟ ಅದೆಲ್ಲ ತುಂಬ ಇಷ್ಟ ತುಂಬ ಅಂದರೆ ಏನು ಶಾಪಲ್ಲಿ ಹೋದರೆ ಇಂಥ ಅಂಥ ಕಲರು ನನಗೆ ಸಿಗಲಿಕ್ಕಿಲ್ಲ ಅಂತ ಇತ್ತು ಸೊ ಅದಕ್ಕೆ ಅಂದರೆ ಅದರ ಬೆಲೆ ಇದ್ದದ್ದು ಎರಡು ಸಾವಿರ ರೂಪಾಯಿ ಬಟ್ ಆನ್ಲೈನಲ್ಲಿ ಅದನ್ನು ಪರ್ಚೇಸ್ ಮಾಡುವಾಗ ಅದರ ಅದಕ್ಕೆ ಡಿಸ್ಕೌಂಟಿತ್ತು ಅದು ಒಂದು ಸಾವಿರ ರೂಪಾಯಿ ಸೊ ಒಂದು ಸಾವಿರ ರೂಪಾಯಿಗೆ ಅಂಥ ಒಳ್ಳೆಯ ಕುರ್ತಾ ಸಿಗೋದು ತುಂಬ ಕಷ್ಟ ಅಂದರೆ ಶಾಪಲ್ಲೆಲ್ಲ ಬಟ್ ಆನ್ಲೈನಲ್ಲಿ ಅಷ್ಟು ಅಷ್ಟು ಚೆಂದದ ಕುರ್ತಾ ಒಂದು ಸಾವಿರ ಅಂದರೆ ಎರಡು ಸಾವಿರ ರೂಪಾಯಿಯ ಆ ಕುರ್ತಾ ಒಂದು ಸಾವಿರ ರೂಪಾಯಿಗೆ ಸಿಗ್ತದೆ ಅಂತ್ಹೇಳಿದ್ರೆ ತುಂಬ ಖುಷಿಯಾಯಿತು ಹಾಗಾಗಿ ನಾನು ಪರ್ಚೇಸ್ ಅಂದರೆ ಅದನ್ನು ಪರ್ಚೇಸ್ ಮಾಡಿದೆ ನನಗೆ ಆಯಿತು ಅಂದರೆ ಎಲ್ಲರೂ ಹೇಳ್ತಿದ್ದರು ಅಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ಪ್ರಾಡಕ್ಟ್ ಹಾಗೇ ಬರುವುದಿಲ್ಲ ಅಂತ ಹೇಳ್ತಿದ್ದರು ಬಟ್ ನನಗೆ ಆ ಪ್ರಾಡಕ್ಟ್ ಒಂದು ಒಂದು ವಾರ ಕಳೆದಮೇಲೆ ಆ ಪ್ರಾಡಕ್ಟ್ ನನಗೆ ಬಂತು ಸೊ ನನಗೆ ತುಂಬ ಖುಷಿಯಾಯಿತು ಆ ಪ್ರಾಡಕ್ಟ್ ನೋಡಿ ಯಾಕೆಂದ್ರೆ ನಾನು ಊಹೆ ಮಾಡಿರಲಿಲ್ಲ ಅಂಥ ಪ್ರಾಡಕ್ಟ್ ನನಗೆ ಸಿಗ್ತದೆ ಅಂದರೆ ಸೇಮ್ ಇತ್ತು ಕಲರೆಲ್ಲ ಅಂದರೆ ನಮ್ಮ ನನ್ನ ಫ್ರೆಂಡ್ಸೆಲ್ಲ ಗೆಳ ಗೆಳತಿಯರೆಲ್ಲ ಹೇಳ್ತಿದ್ದರು ಅಂದರೆ ಇಲ್ಲ ಚೈತು ಅಂ ಹಾಗೇ ಬರುವುದಿಲ್ಲ ಅದು ಪ್ರಾಡಕ್ಟ್ ತುಂಬ ಡ್ಯಾಮೇಜಸ್ ಇರ್ತದೆ ಮತ್ತು ಕಲರು ಅಂದರೆ ನಮಗೆ ಕಾಣುವ ರೀತಿ ಇರುವುದಿಲ್ಲ ಬಟ್ ನನಗೆ ಸಿಕ್ಕಿದ ಕುರ್ತಾ ಪ್ರಾಡಕ್ಟ್ ಅದು ಒಳ್ಳೆ ಒಳ್ಳೆಯ ಕ್ವಾಲಿಟಿಯಾಗಿತ್ತು ನೆಕ್ಸ್ಟ್ ಕಲರು ನಾನೇನು ನೋಡಿದ್ದೆ ಅದಕ್ಕಿಂತ ಇನ್ನು ಹೈಲೆಟಾಗೇ ಇತ್ತು ಆ ಕಲರ್ ನಾನು ಅದ್ರನ್ನು ನೋಡಿ ಸ್ವಲ್ಪ ಅಂದರೆ ಕಲರ್ ಅಷ್ಟೊಂದು ಹೈಲೆಟಾಗಿರಲಿಲ್ಲ ಬಟ್ ನನಗೆ ಓಕೆ ಆಗಿತ್ತು ಬಟ್ ಅವರು ಅಂದರೆ ಡೆಲಿವರಿ ಆದಮೇಲೆ ನಾನು ನೋಡಿದೆ ಅದು ಆ ಪ್ರಾಡಕ್ಟಿನ ಕಲರ್ ಇನ್ನು ಅದು ಬ್ರೈಟಾಗಿತ್ತು ಸೊ ನನಗೆ ತುಂಬ ಖುಷಿಯಾಯಿತು ಅದನ್ನು ನೋಡಿ ಅಷ್ಟು ಅಂದರೆ ಒಂದು ಸಾವಿರಕ್ಕೆ ಅಷ್ಟು ಒಳ್ಳೆಯ ಪ್ರಾಡಕ್ಟ್ ಆನ್ಲೈನಲ್ಲಿ ಅಷ್ಟು ಒಳ್ಳೆಯ ರೀತಿಯಲ್ಲಿ ಸಿಗೋದು ತು ಅಂದರೆ ಕಷ್ಟ ಯಾಕೆಂದ್ರೆ ಆನ್ಲೈನಲ್ಲಿ ಎಲ್ಲವೂ ಒಳ್ಳೆಯದಾಗಿ ಬರುವುದಿಲ್ಲ ಬಟ್ ನಾನು ಫಸ್ಟ್ ಟೈಮ್ ಒಂದು ಹೇಗೆ ಬರಬಹುದು ಅಂತ ಹೇಳಿ ಒಂದು ಚೂಸ್ ಮಾಡಿದ ಪ್ರಾಡಕ್ಟದು ಕುರ್ತಾ ಸೆಟ್ ಅದು ತುಂಬ ಒಳ್ಳೆಯದಾಗಿ ಬಂತು ಆ್ಯಂಡ್ ಸೊ ಅದು ಒಳ್ಳೆಯದಾಗಿ ಬಂದ ಕಾರಣ ನನಗೆ ಆನ್ಲೈನ್ ಪರ್ಚೇಸಿನ ಮೇಲೆ ಒಳ್ಳೆಯ ಗುಡ್ ಇಂಪ್ರೆಷನ್ ಬೆಳೆಯಿತು ಈಗ ಫಸ್ಟ್ ಪ್ರಾಡಕ್ಟೇ ನಮ್ಮದು ಕೆಟ್ಟದಾಗಿ ಬಂದರೆ ನಮ್ಮ ನಮ್ಗೆ ಒಂದು ಇಂಪ್ರೆಷನ್ ಬೆಳಿತದೆ ಯಾಕೆ ಏನೆಂದ್ರೆ ಎಂಥ ಒಳ್ಳೆಯದಿಲ್ಲ ಪ್ರಾಡಕ್ಟ್ ಎಂಥ ಇದು ಪ್ರಾಡಕ್ಟ್ ಇದು ನಾವೊಂದು ಕಲರ್ ಚೂಸ್ ಮಾಡ್ತೇವೆ ಅಲ್ಲಿ ಬರೋದೆ ಒಂದು ಕಲರ್ ಅಂತ ಹಾಗೆಲ್ಲ ಇಂಪ್ರೆಷನ್ ಬೆಳಿತದೆ ಬಟ್ ಇಟ್ಸ್ ಇಟ್ಸ್ ವೆರಿ ಗುಡ್ ಪ್ರಾಡಕ್ಟ್ ಇದು ಅದು ಅಂದರೆ ತುಂಬ ಒಳ್ಳೆಯ ಪ್ರಾಡಕ್ಟಾಗಿತ್ತು ಅಂದರೆ ಊಹೆಗೂ ಮೀರಿದ ಪ್ರಾಡಕ್ಟ್ ಅಂದರೆ ನಾನೊಂದು ಅಂದರೆ ಹೀಗೆ ಬರ್ಬಹುದು ಈ ಥರ ಸಿಗಬಹುದು ಸ್ವಲ್ಪನಾದರೂ ಅದರಲ್ಲಿ ದೋಷಗಳಿರ್ಬಹುದು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಸಿಕ್ಕಿದ ಕುರ್ತಾ ಸೆಟ್ ಪ್ರಾಡಕ್ಟಂತೂ ತುಂಬ ತುಂಬ ಚೆಂದಾಗಿ ಚೆಂದ ಇತ್ತು ಸೊ ನನಗೆ ತುಂಬ ಇಷ್ಟ ಆಯಿತು ಸೊ ಆ ಫಸ್ಟ್ ಪ್ರ ಪರ್ಚೇಸ್ ಆದಮೇಲೆ ನಾನು ತುಂಬ ಪ್ರಾಡಕ್ಟನ್ನು ವಾಪಸ್ಸು ಅಂದರೆ ತುಂಬ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದೆ ಅದು ಆನ್ಲೈನಲ್ಲಿ ಸೊ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಒಂದು ಅದಾದಮೇಲೆ ಒಂದು ನಾಲ್ಕೈದು ಪ್ರಾಡಕ್ಟ್ ನಾನು ಪ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೇನೆ ಸೊ ಅದು ಅದು ಎಲ್ಲ ಅಂದರೆ ಒಳ್ಳೆದಿತ್ತು ದೋಷ ಅಂತ ಯಾವುದು ನನಗೆ ಸಿಗಲಿಲ್ಲ ಆನ್ಲೈನ್ ಪರ್ಚೇಸಲ್ಲಿ ಸೊ ನನಗೆ ತುಂಬ ಇಷ್ಟ ಆಯಿತು ನಾನು ಫಸ್ಟ್ ಪ್ರಾಡಕ್ಟ್ ನಂತರ ಏನೆಲ್ಲ ಪರ್ಚೇಸ್ ಮಾಡಿದ್ದೆ ನೆಕ್ಸ್ಟ್ ನಾನು ಎಂಥೆಲ್ಲ ಪರ್ಚೇಸ್ ಮಾಡಿದ್ದೆ ಅದೆಲ್ಲ ಒಳ್ಳೆಯದಿತ್ತು ಪ್ರಾಡಕ್ಟ್ ಸೊ ನನಗೆ ತುಂಬ ಇಷ್ಟ ಆಯಿತು ಸೊ ನಾನೀಗ ತುಂಬ ಈಗಂತು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಗಳನ್ನು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡುವುದು ಯಾಕೆಂದ್ರೆ ನನಗೆ ಸಿಕ್ಕಂತಹ ರಿಸಲ್ಟ್ ಒಳ್ಳೆಯದಿದೆ ಅದರಿಂದ ಹಾಗಾಗಿ ನಾನು ಶಾಪಿಗೆ ಹೋಗುವುದು ಅದೊಂಥರ ಅಂದರೆ ಟೈಮ್ ವೇಸ್ಟ್ ಅನಿಸುತ್ತೆ ಅಲ್ಲಿ ಮತ್ತು ದುಡ್ಡು ತುಂಬಾ ಖರ್ಚಾಗುತ್ತೆ ಆಗ ಈಗಂತು ಹೇಳೋದೇ ಬೇಡ ಒಂದು ಚಿಕ್ಕ ಮಕ್ಕಳ ಬಟ್ಟೆಗೂ ಎರಡು ಸಾವಿರ ಮೂರು ಸಾವಿರ ಅಂತಾರೆ ಸೊ ಆನ್ಲೈನಲ್ಲಾದರೆ ಅದಕ್ಕೆ ಬೆಲೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಮಗೆ ಆ ಆ ಆ ಸಾಮಗ್ರಿ ನಮಗೆ ಸಿಗ್ತದೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ಫಸ್ಟ್ ಪ್ರಾಡಕ್ಟಿನ ಬಗ್ಗೆ ಒಳ್ಳೆಯದಿತ್ತು ಅದು ನನ್ನ ಕುರ್ತಾ ಪ್ರಾಡಕ್ಟ್ ಸೊ ನನಗೆ ತುಂಬ ಇಷ್ಟ ಆಯಿತು ಆ ಪ್ರಾಡಕ್ಟ್